ನಾನು ಆನ್ಲೈನ್ನಲ್ಲಿ ತೊಗೆದುಕೊಂಡ ಪ್ರಾಡೆಕ್ಟಲ್ಲಿ ನೆಗೆಟಿವ್ ಅಂದರೆ ಇದು ಜೀನ್ಸ್ ಅಂದರೆ ನಾನು ನೋಡಿದ್ದೇ ಬೇರೆಯದ್ದೇ ಕಲರ್ ಬಂದದ್ದೇ ಬೇರೆ ಜೀನ್ಸ್ ಸೈಜೆಲ್ಲ ಕರೆಕ್ಟ್ ಆಗ್ತಿರಲಿಲ್ಲ ಅಂದರೆ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದದು ಪ್ರಾಡಕ್ಟ್ ಒಳ್ಳೆದೇ ಬರಲಿಲ್ಲ ಆನಂತರ ಆ ಪ್ರಾಡಕ್ಟ್ ಅಂದರೆ ನಾನು ಜೀನ್ಸ್ ಯಾವತ್ತೂ ಹಾಕಿರಲಿಲ್ಲ ಹಾಕುವ ಅಂತ ಒಂದು ಆರ್ಡ್ರ್ ಮಾಡಿ ನೋಡಿದ್ದು ಆದರೆ ಅದು ಫಸ್ಟಿಗೆ ಬಂದ ದಿವಸವೇ ನನಗೆ ಒಂಚೂರು ಇಷ್ಟ ಆಗಲಿಲ್ಲ ಅಂದರೆ ಅದರಲ್ಲಿ ಹೇಗೆ ಕ ಹೈಲೈಟ್ ಇತ್ತು ಆದ್ರೆ ಕಲರೆಲ್ಲ ಬರುವಾಗೆಲ್ಲ ಡಿಮ್ಮೆಲ್ಲ ಇತ್ತು ಅಂದರೆ ಪ್ರೈಸ್ ಸಹ ಜಾಸ್ತಿಯಾಯ್ತು ಅದಕ್ಕೆ ಮತ್ತು ನಾನು ಅದನ್ನ ರಿಟರ್ನ್ ಮಾಡಿದೆ ಮತ್ತು ಕ್ಲೋತ್ಸ್ ಕ್ಲೋತ್ಸಾದರೆ ಕುರ್ತಾಸ್ ಮಾಡಿದ್ದೆ ಕುರ್ತಿ ಆರ್ಡ್ರ್ ಮಾಡಿದೆ ಕುರ್ತಿ ಬರುವಾಗ ಅಂದರೆ ಅದರಿಂದ ನನಗೆ ಚೂರು ಪ್ರಾಡಕ್ಟ್ ಇಷ್ಟ ಇಲ್ಲ ಅಂದರೆ ಅದರಲ್ಲಿ ಆರ್ಡ್ರ್ ಮಾಡೋದು ಅಂದರೆ ಅದು ನೋಡುವಾಗ ನಮಗೆ ಒಳ್ಳೆ ಕಾಣಿಸ್ತದೆ ಅದರಲ್ಲೆಲ್ಲ ಪ್ರೈಸೆಲ್ಲ ಲೋ ಇರ್ತದೆ ಬಟ್ ಬರುವಾಗೆಲ್ಲ ಅದು ಒಳ್ಳೆದು ಬರೋದಿಲ್ಲ ಕಲರೆಲ್ಲ ಅಂದರೆ ನೋಡುವಾಗ ನಮಗೆ ಕಲರ್ ಒಳ್ಳೆ ಕಾಣ್ತದೆ ಒಂಥರಾ ಹೈಲೈಟ್ ಚೆಂದ ಇರ್ತದೆ ಬಟ್ ಬರುವಾಗ ಕಲರ್ ಡಿಮ್ಮೆಲ್ಲ ಬರ್ತದೆ ಕ್ಲೋತ್ಸ್ ಸಹ ಹಾಗಿವೆ ಅಂದರೆ ಪ್ಯಾಂಟೆಲ್ಲ ಆರ್ಡ್ರ್ ಮಾಡಿದರೆ ಜಾಸ್ತಿ ಅಂದರೆ ಸೈಜೆಲ್ಲ ಕರೆಕ್ಟ್ ಬರೋದಿಲ್ಲ ನಾವು ಆರ್ಡ್ರ್ ಮಾಡುವಾಗ ಕರೆಕ್ಟೇ ಮಾಡಿರ್ತೇವೆ ಬರುವಾಗ ಬರುವಾಗ ಪ್ರಾಡಕ್ಟ್ ಮಾತ್ರ ಒಳ್ಳೇದಿರುವುದಿಲ್ಲ ಮತ್ತು ನಾವು ಆರ್ಡ್ರ್ ಮಾಡಿದ ಡೇಟ್ ಫಿಕ್ಸ್ ಇರ್ತದೆ ಅಂದರೆ ಇಷ್ಟು ದಿನ ಹೀಗೆಯೇ ಈ ದಿನವೇ ಬರ್ತದೆ ಅಂತ ಬರುವಾಗ ಕೆಲವು ಸರಿ ಡಿಲೇ ಆಗ್ತದೆ ಅಂದರೆ ಎರಡು ಮೂರು ವಾರ ಜಾಸ್ತಿ ಮುಂದಕ್ಕೆ ಹೋಗ್ತದೆ ಹಾಗಾಗಿ ಪ್ರಾಡಕ್ಟ್ ಅಂದರೆ ಆನ್ಲೈನಲ್ಲಿ ತೆಗೆದುಕೊಂಡ ಪ್ರಾಡಕ್ಟಲ್ಲಿ ನನಗೆ ಜೀನ್ಸ್ ಅದು ಒಳ್ಳೇದು ಬರಲಿಲ್ಲ ಮತ್ತು ಕುರ್ತೀಸ್ ಕುರ್ತಿ ಸಹಾ ಒಳ್ಳೇದು ಬರಲಿಲ್ಲ ಹಾಗಾಗಿ ನಾವು ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದರೆ ಮತ್ತೆ ಅವರು ಒಳ್ಳೆ ಪ್ರಾಡಕ್ಟ್ ಮಾಡ್ಬೋದು ಪ್ರಾಡಕ್ಟ್ ಕಳಿಸ್ಬೋದು ಅಲ್ಲದೇ ಶೂಸೆಲ್ಲ ಶೂಸೆಲ್ಲ ಸೈಜ್ ಹಾಕಿದೆ ಮತ್ತು ಬರೋದೆಲ್ಲ ಸೈಜ್ ದೊಡ್ಡದೇ ಬರ್ತದೆ ಕಲರೆಲ್ಲ ಒಳ್ಳೇದು ಬರೋದಿಲ್ಲ ಆನಂತರ ಬ್ಯಾಗ್ ಬ್ಯಾಗೆಲ್ಲ ಬ್ಯಾಗ್ ಬ್ಯಾಗೆಲ್ಲ ಅಂದರೆ ಒಳ್ ನೋಡುವಾಗ ಅದರಲ್ಲಿ ಒಳ್ಳೇದಿರ್ತದೆ ಕಲರೆಲ್ಲ ಮತ್ತು ಬರುವಾಗೆಲ್ಲ ದೊಡ್ಡ ಅಂದರೆ ಸಣ್ಣದು ಮಾಡಿರ್ತೇವೆ ಆರ್ಡ್ರ್ ಬರುವಾಗೆಲ್ಲ ದೊಡ್ಡದೇ ಬರ್ತದೆ ಈಗ ಅಂದರೆ ಮನೆಯಲ್ಲೆಲ್ಲ ಮನೆಯಲ್ಲೆಲ್ಲ ಅಂದರೆ ಅಂದರೆ ಆನ್ಲೈನ್ನಲ್ಲಿ ಎಲ್ಲ ಆರ್ಡ್ರ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂದರೆ ಜಾಸ್ತಿ ಇದು ಅಂದ್ರೆ ಅಂಗಡಿಯಿಂದವೇ ಜಾಸ್ತಿ ತೊಗೊಳ್ಬೇಕು ಅಂದರೆ ಕಲರೆಲ್ಲ ಒಳ್ಳೇದು ಬರ್ತದೆ ಅಂತ ಅಂದರೆ ಆನ್ಲೈನಲ್ಲಿ ನಾವು ಹೀಗೆ ನೋಡಿ ಇದು ಮಾಡೋದು ಅಂದರೆ ಶಾಪ್ಗೆ ಹೋಗೋದಾದರೆ ಅಲ್ಲಿ ನೋಡಿ ನಾವು ತಗೊಳ್ಳೋದು ಆನ್ಲೈನಲ್ಲಿ ಆದರೆ ನಾವು ಅಲ್ಲಿ ಅಂದರೆ ಅಂಗಡಿಗೆ ಹೋಗಿ ನೋಡುವ ಹಾಗೆ ಅಲ್ಲ ನಾವು ಮೊಬೈಲಲ್ಲಿ ನೋಡ್ತೇವಾ ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ ಪ್ರಾಡಕ್ಟ್ ಹೇಗಿರ್ತದಂತ ನಾವು ಅಲ್ಲಿ ಹೋಗಿ ಚೆಕ್ ಮಾಡಿದಮೇಲೆ ಆ ಪ್ರಾಡಕ್ಟ್ ಹೇ ಪ್ರಾಡಕ್ಟ್ ಹೇಗಿರ್ತ ಹೋಗಿರ್ತೇವೆ ಅಂತ ಗೊತ್ತಿರ್ತದೆ ಆನಂತರ ಜಾಸ್ತಿ ಆನ್ಲೈನಲ್ಲಿ ಈಗ ಆಡ್ರ್ ಮಾಡೋದು ಹಾಗಾಗಿ ಜಾಸ್ತಿ ಭರವಸೆ ಇಡ್ತಾರೆ ಅಂದರೆ ಆನ್ಲೈನ್ ಅಂದರೆ ಫ್ಲಿಪ್ ಕಾರ್ಟ್ ಅಮೆಝಾನ್ ಅದರಲ್ಲಿ ನಾವು ಹಾಗೆ ಅವರು ಪ್ರಾಡಕ್ಟಿಗೆ ಭರವಸೆ ಇರುವ ಹಾಗೆ ಅವರು ಕಳಿಸಬೇಕು ಆದರೆ ಪ್ರಾಡಕ್ಟೆಲ್ಲ ಡ್ಯಾಮೇಜಾದರೆ ಅದೆಲ್ಲ ಯಾರು ತೊಗೊಳ್ಳೋದಿಲ್ಲ ಮತ್ತು ಹಣ ಸಹ ಕೊಡೋದಿಲ್ಲ ರಿಟರ್ನ್ ಮಾಡೋದಿಲ್ಲ ಕೆಲವರು ರಿಟರ್ನ್ ಅಂತೂ ಮಾಡೋದೇ ಇಲ್ಲ ನಮ್ಮ ಅಕೌಂಟ್ಗೆ ಹಣವೇ ಬರೋದಿಲ್ಲ ಅದರಲ್ಲಿ ಸಹ ಮೋಸ ಮಾಡ್ತಾರೆ ಹಾಗಾಗಿ ನಾ ಜಾಸ್ತಿ ಆನ್ಲೈನಲ್ಲಿ ಪ್ರೊ ಆರ್ಡ್ರು ಮಾಡುವ ಬದಲು ಜಾಸ್ತಿ ನಾವು ಅಂಗಡಿಗೆ ಹೋಗಿ ತೊಗೊಳ್ಬೇಕು ಆನಂತರ ಅದು ನೋಡುವಾಗ ಒಳ್ಳೆ ಕಾಣ್ತದೆ ಬರುವಾಗ ಎಂತೆಂಥ ಬರ್ತದೆ ಈಗ ಶೂ ಆರ್ಡ್ರ್ ಮಾಡಿದರೆ ವಾಚ್ ಬರ್ತದೆ ವಾಚ್ ಆರ್ಡ್ರ್ ಮಾಡಿದರೆ ಶೂ ಆರ್ಡ್ರ್ ಬರ್ತದೆ ಹಾಗೆಲ್ಲ ಆಗ್ತದೆ ಹಾಗಾಗಿ ಜಾಸ್ತಿ ನಾವು ಅಂಗಡಿಗೆ ಹೋಗಿ ತೊಗೊಳ್ಬೇಕು ನಾನು ತೊಗೊಂಡಿದ್ರಲ್ಲಿ ನೆಗೆಟಿವ್ ಅಂದರೆ ಜೀನ್ಸ್ ಮತ್ತು ಕುರ್ತ ಅದು ಎರಡು ಸಹ ಕುರ್ತ ಆರ್ಡ್ರ್ ಮಾ ಆರ್ಡ್ರ್ ಮಾಡುವಾಗ ಇದು ಹರಿದ ಬಟ್ಟೆಯೆಲ್ಲ ಬಂದಿತ್ತು ಮತ್ತು ಆನ್ಲೈನಲ್ಲಿ ಕೆಲವೊಂದು ಒಳ್ಳೆ ಪ್ರಾಡಕ್ಟ್ ಬರ್ತದೆ ಮತ್ತು ಕೆಲವೆಲ್ಲ ಡ್ಯಾಮೇಜಾದ ಪ್ರಾಡಕ್ಟೆಲ್ಲ ಬರ್ತದೆ